ಚಾಕುಗಳು ನಮಗೆ ಅಡಿಗೆ ಮನೆಯಲ್ಲಿ ಉಪಯೋಗಿಸುವ ವಸ್ತುಗಳು ಅಡಿಗೆ ಮನೆಯಲ್ಲಿ ಹಲವಾರು ವಸ್ತುಗಳನ್ನು ಉಪಯೋಗಿಸುತ್ತಿದ್ದೇವೆ ಅವುಗಳಲ್ಲಿ ಚಾಕುಗಳ ಬಗ್ಗೆ ಮಾತಾಡಬೇಕಾದರೆ ಅವು ತುಂಬ ಅಪಾಯಕಾರಿ ಅವುಗಳನ್ನು ಉಪಯೋಗಿಸಬೇಕಾದರೆ ತುಂಬ ಜಾಗರೂಕತೆಯಿಂದ ಬಳಸಬೇಕು ಚಾಕುಗಳನ್ನು ತರಕಾರಿಯನ್ನು ಕಟ್ ಮಾಡೋಕೆ ಬಳಸುತ್ತಿದ್ದೇವೆ ಅವುಗಳಿಂದ ನಮಗೆ ಕೈಗಳಿಗೆ ಗಾಯಾವಾಗಬಹುದು ಅಂತಹ ಸಂದರ್ಭಗಳು ಉಂಟು ಮಾಡಬಹುದು ಇನ್ನೊಂದೇನೆಂದರೆ ನನ್ನ ಸ್ವಂತದ ಎಕ್ಸ್ಪೀರಿಯನ್ಸ್ ಒಂದು ದಿನ ನಾನು ಚಿಕೆನ್ ಅಥವಾ ಮಟನ್ ಈ ಥರ ಒಂದು ಅಡಿಗೆ ಮಾಡುವಾಗ ಈರುಳ್ಳಿ ಈರುಳ್ಳಿನ ಕಟ್ ಮಾಡೋಕೆ ಅಂತ ಒಂದು ಚಾಕುವನ್ನು ನಾನು ತೆಗೆದುಕೊಂಡು ಅದನ್ನು ಕತ್ತರಿಸುತ್ತಿದ್ದೆ ಆಗ ಒಂದು ನಾನು ಅದರ ಮೇಲೆ ದೃಷ್ಟಿಯನ್ನು ಇಟ್ಟಿರ್ಲಿಲ್ಲ ಬೇರೆ ಸೈಡ್ ನೋಡ್ತಿದ್ದೆ ಆದ್ದರಿಂದ ಅದು ಸ್ವಲ್ಪ ನನ್ನ ಕೈಗೆ ಟಚ್ ಆಗಿ ಕತ್ತರ್ಸ್ಕೊಂಡೋಗಿತ್ತು ಆದ್ದರಿಂದ ನನ್ನ ಕೈಯಿಂದ ತುಂಬಾ ರಕ್ತ ಬಂದಿತ್ತು ಆವಾಗಲಿಂದ ನಾನು ಚಾಕುಗಳನ್ನು ತುಂಬ ನೆಮ್ಮದಿಯಿಂದ ಜಾಗರೂಕತೆಯಿಂದ ಉಪಯೋಗಿಸುತ್ತಿದ್ದೇನೆ ಸಾಧ್ಯವಾದಷ್ಟು ನೀವು ಕೂಡ ಚಾಕುಗಳನ್ನು ದೂರ ಇಡಿ ಈಗ ಬಂದಿರುವ ಹೊಸ ಕಟರ್ಗಳನ್ನು ಉಪಯೋಗಿಸಿ ತ್ಯಾಂಕ್ ಯು